ನಾವು ಸಾಂಸ್ಕೃತಿಕವಾಗಿ ಅಚಾರ್ಸುವಂಥ ಹಬ್ಬಗಳು ಯಾವುವಪ್ಪ ಅಂದರೆ ಇದು ದಸರಾ ದಸರಾ ಹಾಗು ಯುಗಾದಿ ಆಮೇಲೆ ಮೊಹರಮ್ ಮೊಹರಮ್ ಮತ್ತು ದೀಪಾವಳಿ ಆಮೇಲೆ ಸಂಕ್ರಾಂತಿ ಹಾಗೇ ಗಣೇಶ ಹಬ್ಬ ನಾಗರ ಪಂಚಮಿ ಹೀಗೆ ಹಲವಾರು ಹಬ್ಬಗಳನ್ನು ಆಚರ್ಸ್ತೇವೆ ಅದರಲ್ಲಿ ವಿಶೇಷವಾಗಿ ದಸರಾ ಈ ದಸರಾ ಹಬ್ಬವನ್ನು ಸಾಂಸ್ಕೃತಿಕಾವಾಗಿ ನಾವು ಆಚರ್ಸ್ತೇವೆ ತಂದೆ ತಾಯಿಗೆ ಬಟ್ಟೆಯನ್ನು ತೆಗ್ಸೋದು ಮನೆಯಲ್ಲಿ ಹೋಳಿಗೆ ಮಾಡೋದು ಹೋಳಿಗೆ ಮಾಡಿ ಒಳ್ಳೆಯ ಊಟ ಮಾಡೋದು ದುರ್ಗಾಂಬ ದೇವಿ ಟೆಂಪಲ್ಲಿಗೆ ಹೋಗೋದು ದಸರಾನಲ್ಲೇ ಆದರೆ ಈ ಹಿರಿಯರಿಗೆ ಪತ್ರಿಯನ್ನು ಕೊಟ್ಟು ಕಾಲು ನಮಸ್ಕಾರ ಮಾಡೋದು ಹೀಗೆ ಸಾಂಪ್ರದಾಯಕವಾದಂಥ ಹಬ್ಬ ದಸರಾ ಹಾಗೇನೇ ಸಂಕ್ರಾಂತಿ ಸಂಕ್ರಾಂತಿಯಲ್ಲಿ ಬೇವು ಆ ಸಂಕ್ರಾಂತಿನಲ್ಲಿ ಆ ಪೊಂಗಲ್ ಪೊಂಗಲನ್ನು ಮಾಡ್ತೇವೆ ಸಿಹಿಯಾದ ಒಳ್ಳೋಳ್ಳೆಯ ಸಿಹಿ ಸಿಹಿ ಅಡಿಗೆಗಳನ್ನು ಮಾಡಿ ಮನೆಯಲ್ಲಿ ಎಲ್ಲರು ಸಂತೋಷದಿಂದ ಸವಿಯುತ್ತೇವೆ ಹಾಗೇಯೇ ಉಗಾದಿ ಉಗಾದಿ ನಮ್ಮ ಕರ್ನಾಟಕಕ್ಕೆ ಒಂದು ಹೊಸ ವರ್ಷ ಹೊಸ ಸಂಭ್ರಮ ಹೊಸ ಹೊಸ ಬಟ್ಟೆಗಳನ್ನು ಯುಗಾದಿಗೆ ನಾವು ಹೊಸ ಬಟ್ಟೆಗಳನ್ನು ಹಾಕೊಂಡು ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಕಾಯಿಯನ್ನು ಕೊಟ್ಟು ಮನೆಯಲ್ಲಿ ಹೋಳಿಗೆ ಹಲವಾರು ತಿಂಡಿ ತಿನಸುಗಳನ್ನ ಮಾಡಿ ಎಲ್ಲಾರು ಅಣ್ಣ ತಮ್ಮ ಸೋದರಿ ಅಕ್ಕ ತಂಗಿಯರು ಊರು ಬಾಂಧವರ ಜೊತೆ ಎಲ್ಲ ಊಟ ಮಾಡಿ ಎಂಜಾಯ್ ಸಂತೋಷವಾಗಿ ಓಡ್ಯಾಡ್ತಾಕಂತ ಒಂದು ಕೆಲಸವನ್ನು ಉಗಾದಿಯಲ್ಲಿ ಮಾಡ್ತೇವೆ ಆಮೇಲೆ ಬೆಳಕಿನ ದೀಪಾವಳಿ ಈ ಹಬ್ಬವನ್ನು ನಾವು ಬೆಳಕಿನ ದೀಪಾವಳಿ ಅಂತಾನೆ ಕರೀತೀವೆ ಈ ದೀಪಾವಳಿಯು ಇಡೀ ದೇಶದಲ್ಲೇ ಎಲ್ಲಾರು ಸಂಭ್ರಮದಿಂದ ಆಚರ್ಸ್ತಾರೆ ಪಟಾಕಿಗಳನ್ನು ತರ್ತೇವೆ ಎಲ್ಲಾರು ಹೊಸ ಹೊಸ ಬಟ್ಟೆಗಳನ್ನ ತರ್ತಾರೆ ತಿಂಡಿ ತಿನಸುಗಳ್ನು ಮಾಡ್ತಾರೆ ಹಾಗೆ ಎಲ್ಲಾರು ಪೂಜೆ ಅಂಗ್ಡಿಗಳಲ್ಲಿ ಪೂಜೆಗಳಿಗೆ ಹೋಗಿ ಅವರು ಕೊಟ್ಟಿರ್ತಕಂಥ ಪ್ರಸಾದಗಳನ್ನು ತಿಂತೇವೆ ಸಂತೋಷ ಪಡ್ತೇವೆ ದೀಪಾವಳಿ ಹಾಗೇ ಮೊಹೋರಮ್ ಮೊಹೊರಮ್ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲೇ ಒಂದು ದೊಡ್ಡ ಹಬ್ಬ ಆ ಎಲ್ಲ ಪಿರ್ಲ್ ದೇವ್ರುಗಳಂತ ಮಾಡಿ ಆವತ್ತು ಸಕ್ಕರೆಯನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಬೆಲ್ಲಲು ಬಿಂದಿಗೆಯಂತ ಊರಿ ಅಲಯೀಕುಲಿಲ್ ಹಾಕಿ ಕಟ್ಟಿಗೆಗಳನ್ನು ಸುಟ್ಟು ದೇವರು ಮಯ್ಯಾಗೆ ಬರ್ತಾನ ದೇವರು ಬೆಂಕಿನಲ್ಲೇ ಹಾದು ಹೋಗ್ತಕ್ಕಂಥ ಆಗ ಮನೆಯಲ್ಲಿ ಮಾದಿಲಿ ಪುಡಿಯಂತ ಮಾಡ್ತೇವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಿರ್ಲ್ ಹಬ್ಬ ಮೊಹರಮ್ಗೆ ಮಾದಿಲಿ ಪುಡಿ ತುಪ್ಪ ಹಾಕ್ಯಂಡು ಅದು ಒಂದು ವಿಶೇಷವಾದ ಸಿಹಿ ಸ್ವೀಟ್ ಅದು ಅದನ್ನು ನಾವು ಸೇವನೆ ಮಾಡಿ ಎಲ್ಲ ಅಲಯೀ ಅಡ್ಕ್ಯಂತ ಸಂಭ್ರಮದಿಂದ ಆಮೇಲೆ ಎರಡನೇ ದಿನ ಮಟನ್ ಚಿಕನ್ ಕೋಳಿ ಕರಿ ಅಂತ ಮಾಡ್ತೇವೆ ಮೊಹರಮ್ ಹಬ್ಬಕ್ಕಾ ಬಿರಿಯಾನಿಯನ್ನು ಮಾಡ್ತೇವೆ ಹೀಗೆ ಹಲವಾರು ಹಬ್ಬಗಳನ್ನು ಮಾಡುತ್ತೇವೆ ಹಾಗೆ ಗಣೇಶ ಹಬ್ಬ ಗಣೇಶ ಹಬ್ಬ ಒಳ್ಳೆಯ ವಿಶೇಷವಾದಂಥ ಹಬ್ಬ ಇನ್ನು ಗಣೇಶನ ಕುಂದಿರಿಸಿ ಎಲ್ಲ ಮಿತ್ರರೆಲ್ಲ ಸೇರಿ ಗಣೇಶನನ್ನು ಕುಂದಿರಿಸಿ ಎಲ್ಲಾರು ಚಂದ ಆಗಿ ಗಣೇಶನನ್ನು ತಗೊಂಡು ಬಂದು ಕುಂದಿರಿಸಿ ಒಳ್ಳೆಯ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನು ಮಾಡ್ತೇವೆ ಮನೆಯಲ್ಲಿ ಕಡಬು ಮಾಡಿ ಗಣೇಶನಿಗೆ ಒಂದು ನೈವೇದ್ಯವನ್ನು ಕೊಟ್ಟು ಹಾಗೆ ನಾವು ಕಡುಬು ಸೇವನೆಯನ್ನು ಮಾಡಿ ಹಾಗು ಮನೆಯಲ್ಲಿ ಎಲ್ಲರು ಗಣೇಶ ಬಂದ ಗಣಪತಿ ಬಪ್ಪ ಅಂತ ಹೇಳಿ ಒಂದು ವಿಶೇಷವಾಗಿ ಅದನ್ನ ಆಚರಣೆ ಮಾಡಿ ಸಂಭ್ರಮದಿಂದ ಎಲ್ಲಾರು ಗಣೇಶ ಟೆಂಪಲ್ಲಿಗೆ ಹೋಗಿ ಒಂದು ಖುಷಿ ಖುಷಿಯಾಗಿ ಗಣೇಶನನ್ನು ಬೇಡ್ಕೊಳ್ತಕಂಥ ಕೆಲಸವನ್ನು ಲಾಸ್ಟಿಗೆ ಮಾಡ್ತೇವೆ ಹೀಗಾಗಿ ಮನಸ್ಸಿಗೆ ಈ ಹಬ್ಬಗಳೆಲ್ಲಾ ಮಾಡುವುದರಿಂದ ಮನಸ್ಸಿಗೆ ಒಂದು ಸಂತೋಷ ದುಃಖವನ್ನು ಎಲ್ಲಾ ಮರೆತು ಸಂತೋಷದ ಕಡೆಗೆ ಮನುಷ್ಯ ಹೋಗ್ತಾನೆ ಹಾಗಾಗಿ ನಾವು ಹಬ್ಬ ಹರಿದಿನಗಳನ್ನು ಮಾಡಿದಾಗ ಇಡೀ ದೇಶದಲ್ಲಿ ಒಂದು ಮನಸ್ಸು ಪ್ರತಿಯೊಬ್ಬ ಮಾನವರಲ್ಲಿ ಒಂದು ಮನಸ್ಸು ಶಾಂತಿಯು ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ